ಯಾರವ್ವ ಯಾರು ಏನು ಏನು ಏನು ಹಾಂ ಆಸ್ಪೆಟ್ಲೂ ಇನ್ನೂ ತೆಗ್ದಿಲ್ಲ ಆರು ಗಂಟೆಯಾಗ್ಬೇಕು ಆರು ಗಂಟೆ ಆರು ಗಂಟೆ ಆದ್ರೆ ತೆಗಿತೀವಿ ಏನು ಏನಕ್ಕೆ ಏನು ಹುಷಾರಿಲ್ಲ ಓಹ್ ನೆಗಡಿ ತಲೆನೋವು ಜರ ಸುಮ್ಮನೆ ಯಾಕೆ ಬಂತು ಎಲ್ಲಾರ ಮಳೆಲ್ ನೆನ್ದಿದ್ರಾ ಮಳೆಲ್ ನೆಂದಿದ್ರಾ ಓಹ್ ಐಸ್ ಕ್ರೀಮ್ ತಿಂದಿದ್ರಾ ಐಸ್ ಕ್ರೀಮ್ ತಿಂದಿದ್ರಾ

ಹೋ ಸರಿ ಸರಿ ಹಂಗಾದ್ರ ಬ್ಲಡ್ ಚಕ್ ಮಾಡ್ಬೇಕಾಯಿತ್ತು ಬ್ಲಡ್ ಚಕ್ ಮಾಡಬೇಕು ಅದಕೆ ತಕ್ಕಂಥ ಮಾತ್ರೆ ಕೊಡಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಕ್ಲಿನಿಕ್ಕ ಏನಾಗೈತ್ ನೋಡಿ ಟೆಸ್ಟ್ ಮಾಡಿ ನಾನು ಅದಕ್ಕೆ ಏನಾಗಬೇಕು ನಾನು ಕೊಡ್ತೀನಿ ಹಾಂ ಮಾಡ್ತೀನಿ ಸರಿ ಮಾಡಿ ಅಣ್ಣ ಬನ್ನಿ ಹಂಗಾದ್ರ ಇನ್ನೊಂದು ಅರ್ಧ ಗಂಟೆ ಬಿಟ್ ಬನ್ನಿ ಇನ್ನೊಂದು ಅರ್ಧ ಗಂಟೆ ಬಿಟ್ ಬನ್ನಿ ಹಾಂ ಅರ್ಧ ಗಂಟೆ ಬಿಟ್ ಬನ್ನಿ ಹಾಂ ಸರಿ ಸರಿ ಬನ್ನಿ